ಇದು ಆನಂದ್ ಭವನ್ ಓಟೆಲ್ ಅಲ್ಲವಾ ಹೌದು ಸರ್ ನಾವು ಊಟ ಡೆಲಿವರಿಯ ಊಟ ಆರ್ಡರ್ ಮಾಡಿದ್ದೋ ನಾವು ಊಟ ಇನ್ನೂ ಬಂದಿಲ್ಲ ಆಫ್ ಅನ್ ಅವರ್ ಲೇಟಾಗಿದೆ ನಾವು ಬೇರೆ ಕಡೆಯಿಂದ ಊಟ ತರಿಸ್ತಾಯಿದ್ದೀವಿ ಇಷ್ಟು ಲೇಟ್ ಮಾಡಿದ್ರೆ ನಿಮಗೆ ಬೇರೆ ಕಸ್ಟಮರೆಲ್ಲ ಯಾವ ರೀತಿ ತೊಗೊಳ್ತಾರೆ ನಿಮಗೆ ಆನ್ ಟೈಮ್ಗೆ ಊಟ ತಂದ್ಕೊಂಡ್ಬೇಕು ನಿಮಗೆ ನಮಗೆ ಹೊಟ್ಟೆ ರಿಸಿ ಹೊಟ್ಟೆ ಹಶಿತೆ ನಿಮ್ಮ ಹತ್ರ ಆರ್ಡ್ರ್ ಮಾಡಿರೋದು ಏನಕ್ಕೆ ಅಂದರೆ ನಾವು ನಮ್ಮ ಹತ್ರ ಊಟ ಮಾಡ್ಕಂಡು ಊಟ ಮಾಡ್ಕೊಳಕ್ಕಾಗ್ದೇ ಇರೋದಕ್ಕೆ ಇಲ್ಲಾಂದರೆ ನಾವೇ ಮಾಡ್ಕೊ ತಿನ್ಬೋದಿತ್ತು ಆಫ್ ಅನ್ ಅವರ್ ಒನ್ ಅವರ್ ಲೇಟಾಯಿತು ಅಂದರೆ ನಿಮ್ಮ ಹತ್ರ ಆನ್ ಟೈಮ್ಗೆ ತಂದುಕೊಡ್ತೀರಿ ಅನ್ಬಿಟ್ಟು ಅಂದ್ಬಿಟ್ಟು ನಿಮ್ಮ ಹತ್ರ ಆರ್ಡ್ರ್ ಮಾಡಿರೋದು ನೀವು ಆಫ್ ಅನ್ ಅವರ್ ಲೇಟ್ ಮಾಡಿತು ಅಂದರೆ ನಾವು ಎಲ್ಗೆ ನಾವು ಊಟ ಮಾಡೋಕ್ಕೆ ನಮಗೆ ತುಂಬ ಹೊಟ್ಟೆ ಹಸಿತಾ ಇರ್ತದೆ ನಿಮಗೆ ಲಾಸಾಗುತ್ತೆ ಈಗ ನಾವು ನಿಮ್ಮನ್ನು ಕ್ಯಾನ್ಸಲ್ ಮಾಡಿಬಿಟ್ಟು ಬೇರೆ ಕಡೆ ಆರ್ಡರ್ ಮಾಡ್ತೀವಿ ನಾವು ನಿಮ್ಮ ಹತ್ರ ಒಳ್ಳೆಯ ಫುಡ್ ಸಿಗುತ್ತೆ ಆನ್ ಟೈಮ್ ತಂದುಕೊಡ್ತೀರ ಡೆಲಿವರಿ ಆಗುತ್ತೆ ಅನ್ಬಿಟ್ಟು ನಿಮಗೆ ನಾವು ಆರ್ಡರ್ ಮಾಡಿದೆ ಊಟನ ನೀವು ಇಷ್ಟೊಂದು ವಿಳಂಬ ಮಾಡಿದ್ರೆ ನಾವು ಯಾರಿಗೆ ಕಂಪ್ಲೇಂಟ್ ಮಾಡಬೇಕು ಮ್ಯಾನೇಜರ್ಗೆ ಕಂಪ್ಲೇಂಟ್ ಮಾಡಬೇಕಾ ಓಟೆಲ್ ಓನರ್ಗೆ ಕಂ ಮಾಲೀಕರಿಗೆ ಕಮ್ ಕಂಪ್ಲೇಂಟ್ ಮಾಡಬೇಕಾ ನಾವು ನಮಗೆ ಈಗ ಎಷ್ಟು ಗಂಟೆಗೆ ಬರ್ತೀರಾ ನೀವು ನಿಮ್ಮ ಮ್ಯಾನೇಜರ್ ನಂಬರ್ ಕೊಡಿ ನಮಗೆ ನಾವು ಕ್ಯಾನ್ಸಲ್ ಮಾಡಿಬಿಟ್ಟು ನಿಮ್ಮ ಬಗ್ಗೆ ಕಂಪ್ಲೇಂಟ್ ಮಾಡ್ತೀವಿ ಮ್ಯಾನೇಜರ್ ಹತ್ರ ನಮಗೆ ಇಷ್ಟು ಗಂಟೆ ಲೇಟಾಗಿದೆ ನಮಗೆ ಯಾರು ಪೊ ಇಷ್ಟು ಜೊ ನಮ್ಗೆ ಈಗ ಹೊಟ್ಟೆ ಹಸಿತೈತೆ ನಾವು ಏನು ಮಾಡೋದು ಬೇರೆ ಕಡೆ ತರ್ಸಕ್ಕೆ ಇನ್ನೂ ಅವ್ರು ಆಫ್ ಅನ್ ಅವರ್ ಲೇಟ್ ಮಾಡ್ತಾರೆ ಇಷ್ಟು ಲೇಟಾದರೆ ಏನು ಮಾಡ್ತೀರಾ ಇವಾಗ ತಂದುಕೊಡಿ ನಮಗೆ ನಮಗೆ ಊಟ ತಂದುಕೊಡಿ ಲೇಟಾದ್ರೂ ನಾವು ಬಿಲ್ ಪೇ ಮಾಡೋಲ್ಲ ಓಕೆ ಸರ್